ನಮ್ಮ ಊರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಎಂಬ ಊರು ಇಲ್ಲೇನಪ್ಪ ಅಂದರೆ ಹನ್ನೆರಡು ಸಾವಿರ ಜನ ವಾಸವಾಗಿದ್ದಾರೆ ಅದರಲ್ಲಿ ಐದು ಸಾವಿರ ಜನ ಪುರುಷ್ರಿದ್ದಾರೆ ನಾಲ್ಕು ಸಾವಿರ ಜನ ಮಹಿಳೆಯರಿದ್ದಾರೆ ಮತ್ತು ಮೂರು ಸಾವಿರ ಜನ ಮಕ್ಳಿದ್ದಾರೆ ಅವ್ರಿಗೆ ಬೇಕಾಗಿರೋ ಅಂತಹ ಅಂದರೆ ವಾಸ ಮಾಡಕ್ಕೆ ಅವ್ರಿಗೆ ಯಾವ್ಯಾವ ಸೌಲಭ್ಯಗಳು ಬೇಕೋ ಅಲ್ಲಿ ಇಲ್ಲಿ ಯಾವುದೇ ರೀತಿ ಸಹ ತೊಂದರೆ ಇಲ್ಲದೆ ಅವ್ರಿಗೆ ದೊರಕ್ತಾ ಇದಾವೆ ಪುರುಷರಿಗೆ ಉದ್ಯೋಗ ಆಗಿರ್ಬೋದು ಮಹಿಳೆಯರಿಗೆ ವಾಸ ಮಾಡೋದಕ್ಕೆ ಒಳ್ಳೆಯ ಮನೆ ಆಗಿರ್ಬೋದು ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಆಗಿರ್ಬೋದು ಅದೇ ರೀತಿ ಒಟ್ಟು ಒಟ್ಟಾರೆ ಹೇಳ್ಬೇಕಂದ್ರೆ ಮಾನವರಾಗಿ ಜೀವನ ಮಾಡಕ್ಕೆ ಏನೇನು ಬೇಕೋ ಇದೆಲ್ಲ ನಮ್ಮ ಊರಲ್ಲಿ ಸಿಗ್ತಾ ಇದೆ ಮತ್ತು ಇಲ್ಲಿ ಮಕ್ಳಿದಾರೆ ಅಂದರೆ ಅವ್ರಿಗೆ ಒಳ್ಳೆಯ ಉತ್ತಮ ಶಿಕ್ಷಣ ದೊರೆಯೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಮಕ್ಕಳಿಗೂ ಸಹ ಇಲ್ಲಿ ಈ ಊರಲ್ಲಿ ಶಿಕ್ಷಣಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನಾವು ಒಟ್ಟಾರೆ ನಮ್ಮ ಶಾಲೇಲಿ ಎಷ್ಟು ಇದ್ದ ನಮ್ಮ ಊರಲ್ಲಿ ಎಷ್ಟು ಶಾಲೆ ಇದವೋ ಎಲ್ಲವೂ ಸಹ ಉತ್ತಮ ರೀತಿಯಾದ ಶಿಕ್ಷಣವನ್ನು ಮಕ್ಕಳಿಗೆ ಕಲ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಮತ್ತು ತಾಯಿಯೇ ಮೊದಲ ಗುರು ಆಗಿರ್ತಾರೆ ಆದರೆ ನಾವು ಬೆಳೀತಾ ಬೆಳೀತಾ ನಾವು ಒಳ್ಳೆಯ ಮೌಲ್ಯಗಳನ್ನ ಕಲಿಯಬೇಕಲ್ಲ ಮುಂದೆ ಯಾವುದಾದ್ರು ಉದ್ಯೋಗಕ್ಕೆ ಹೋಗ್ಬೇಕಲ್ಲ ಅದಕ್ಕೆಲ್ಲ ತರಬೇತಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೋಷಕರು ನಾವು ಜ್ಞಾನನ ಪಡೆದ್ಕೊಳ್ಬೇಕು ಅಂತೇಳಿಬಿಟ್ಟು ಶಾಲೆಗೆ ಸೇರಿಸ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಳ್ಳೆಗಳ್ ಮೌಲ್ಯಗಳು ಕಲಿಯಬೇಕು ನಾವು ದೊಡ್ಡವ್ರ ಮುಂದೆ ಅಂದರೆ ಜನರ ಮುಂದೆ ಹೇಗೆ ವರ್ತಿಸಬೇಕು ಎಂಬುದನ್ನ ಅಲ್ಲಿ ಶಾಲೆಯಲ್ಲಿ ಕಲಿಸ್ಕೊಡ್ತಾರೆ ಒಟ್ಟು ಏನಪ್ಪ ಅಂದರೆ ನ ಶಾಲೆ ಅನ್ನೋದು ನಮ್ಮ ಬೆಳವಣಿಗೆಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗೆ ಕಟ್ಟಿಕೊಳ್ಬೇಕು ಅನ್ನೋದರಲ್ಲಿ ತುಂಬ ಸಹಾಯ ಮಾಡಿಕೊಡ್ತದೆ ಅದರಲ್ಲಿ ನಮ್ಮ ಊರಲ್ಲಿ ಮಾರುತಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ತುಂಬ ಉತ್ತಮ ಸ್ಥಾನದ ಉತ್ತಮ ಮಟ್ಟದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಐತೆ ಅಂಥ ಒಂದು ಶಾಲೆಯಲ್ಲಿ ನಾನು ನನ್ನ ತ ನನ್ನನ್ನು ನನ್ನ ತಂದೆ ತಾಯಿಗಳು ಸೇರ್ಸಿದ್ದಾರೆ ಅಂದರೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅಲ್ಲಿ ಎಲ್ಲ ಶಿಕ್ಷಕರು ಸಹ ಒಳ್ಳೆಯ ಉತ್ತಮ ಅರ್ಹತೆಯನ್ನು ಪಡೆದಿದ್ದಾರೆ ಮತ್ತು ಎಲ್ಲ ಮಕ್ಕಳನ್ನು ಸಮಾನ ರೀತಿಯಾಗಿ ಕಾಣ್ತಾರೆ ಅವ್ರು ಮೇಲು ಇವ್ರು ಕೀಳು ಅನ್ನೋ ಮಹಾನ್ ಮನೋಭಾವನೆ ಇಲ್ಲದೆ ಎಲ್ಲ ಮಕ್ಕಳನ್ನು ಸಹ ಒಂದೇ ರೀತಿಯಲ್ಲಿ ನೋಡ್ತಾರೆ ಈ ಶಾಲೆಯಲ್ಲಿ ಒಟ್ಟು ಒಂದರಿಂದ ಏಳನೇ ತರಗತಿವರೆಗೂ ಶಾಲೆ ಇದೆ ಒಟ್ಟು ಎಲ್ಲ ತರಗತಿಲೂ ಸ ಎಲ್ಲ ಸ ತರಗತಿಗಳ ಆಯಾ ರೀತಿಯಲ್ಲಿ ಎಲ್ಲ ತರಗತಿಗಳಿಗೂ ಒಂದೊಂದು ರೂಮು ಇದ್ದಾವೆ ಒಟ್ಟು ಏಳನೇ ತರಗತಿವರೆಗೂ ಏಳು ರೂಮ್ಗಳು ಮತ್ತು ಒಂದು ಅಡುಗೆ ಮನೆ ಸಹ ಇದೆ ಆ ಮಕ್ಕಳಿಗೆಲ್ಲ ಬಿಸಿ ಊಟದ ವ್ಯವಸ್ಥೆ ಸಹ ಇ ಸಹ ಇದೆ ಅದೇ ರೀತಿ ವಾರಕ್ಕೆ ಒಂದು ಬಾರಿ ಮೊಟ್ಟೆ ಆಗಿರ್ಬೋದು ಅಥವಾ ಮೊಟ್ಟೆ ತಿನ್ನದವರಿಗೆ ಬಾಳೆಹಣ್ಣು ಆಗಿರ್ಬೋದು ಹೀಗೆ ಕೊಡ್ತಾ ಇರ್ತಾರೆ ಅದೂ ಇಲ್ಲ ಅಂದರೆ ಮ ಮಕ್ಕಳಿಗೆ ಮಿಠಾಯಿ ಆಗಿರ್ಬೋದು ಹೀಗೆ ಸಿಹಿ ತಿನಿಸುಗಳನ್ನ ಕೊಡ್ತಾ ಇರ್ತಾರೆ ಹಾಗೆ ಬಿಸಿ ಊಟದ ವ್ಯವಸ್ಥೆಯಲ್ಲೂ ಸಹ ಸ್ವಚ್ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಿದ್ದಾರೆ ಮತ್ತು ಮಕ್ಕಳಿಗೆ ಏನು ಬೇಕೋ ಅದು ಪೌಷ್ಟಿಕ ಆಹಾರವನ್ನು ಸಹ ಅವರು ಆ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಬರಿ ಪಾಠ ಅಷ್ಟೇ ಅಲ್ಲದೆ ಮನೋರಂಜನೆಯ ಆಟ ಆಗಿರ್ಬೋದು ಎಲ್ಲ ಸಹ ಆಡಿಸ್ತಾರೆ ಅದೇ ರೀತಿ ಪ್ರತಿ ಶನಿವಾರ ಯೋಗ ಮಾಡ್ಸೋದು ಆಗಿರ್ಬೋದು ಹೀಗೆ ಎಲ್ಲವನ್ನು ಮಕ್ಕಳಿಗೆ ತರಬೇತಿ ಕೊಡುತ್ತಾರೆ ಮತ್ತು ವರ್ಷಕ್ಕೊಂದು ಸರ್ತಿ ಕ್ರೀಡೆಗಳ ಸಹ ಆಡಿಸ್ತಾರೆ ಕ್ರೀಡೆಗಳಷ್ಟೇ ಅಲ್ಲದೆ ಕ್ರೀಡೆಯಲ್ಲಿ ಗೆಲ್ಲಬೇಕು ಎಂದು ವರ್ಷಕ್ಕೆ ಒಂದು ಬಾರಿ ಅಲ್ಲದೆ ಸತತ ಪ್ರಯತ್ನ ದಿನನಿತ್ಯನೂ ಸಹ ಅದಕ್ಕೆ ಬೇಕಾಗಿರುವಂಥ ತರಬೇತಿಗಳನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ಸಹ ಬ ತುಂಬ ಬಹುಮಾನಗಳನ್ನು ಈ ಶಾಲೆ ಗೆದ್ದಿದೆ ಅಷ್ಟೇ ಅಲ್ಲದೆ ವರ್ಷಕ್ಕೆ ಒಂದು ಬಾರಿ ಬರುವ ಪ್ರತಿಭಾ ಕಾರಂಜಿ ಆಗಿರ್ಬೋದು ಅದರಲ್ಲಿ ನಮ್ಮ ಊರಿನ ಎಲ್ಲ ಶಾಲೆಗಳಲ್ಲೂ ಶಾಲೆಗಳು ಸಹ ಭಾಗವಹಿಸಿರ್ತಾವೆ ಆ ಎಲ್ಲ ಶಾಲೆದಕ್ಕಿಂತ ನಾವು ಹೆಚ್ಚಿನ ಬಹುಮಾನವನ್ನು ಪಡೆದುಕೊಳ್ಬೇಕು ಅಂತೇಳಿಬಿಟ್ಟು ಎಲ್ಲ ಶಿಕ್ಷಕರು ಮಕ್ಕಳಿಗೆ ಮಕ್ಕಳ ಕಲೆಯನ್ನು ಗಮನಿಸಿ ಆ ಮಕ್ಳಿಗೆ ಯಾವುದು ಯಾವ ಕಲೆ ತುಂಬ ಯಾವ ಕಲೆನ ಅವರು ಜಾಸ್ತಿ ಇಷ್ಟಪಡ್ತಾರೆ ಅವ್ರ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತೇಳಿ ಮಕ್ಕಳನ್ನ ಗುರುತಿಸ್ಬಿಟ್ಟು ಉದಾರ್ಣೆಗೆ ಚಿತ್ರಕಲೆ ಆಗಿರ್ಬೋದು ಜನಪದ ಗೀತೆ ಆಗಿರ್ಬೋದು ಭಾವಗೀತೆ ಆಗಿರ್ಬೋದು ಮತ್ತು ಮಣ್ಣಿನಿಂದ ವಿಗ್ರಹಗಳನ್ನ ಮಾಡೋದು ಆಗಿರ್ಬೋದು ಕ್ವಿಝ್ ಆಗಿರ್ಬೋದು ಕನ್ನಡ ಕಂಠಪಾಠ ಆಗಿರ್ಬೋದು ಹಿಂದಿ ಕಂಠಪಾಠ ಆಗಿರ್ಬೋದು ಹಿಂದಿ ಕಂಠಪಾಠ ಆಗಿರ್ಬೋದು ಹೀಗೆ ಎಲ್ಲವನ್ನು ತರಬೇತಿ ನೀಡಿ ಒಳ್ಳೆಯ ಉತ್ತಮ ಬಹುಮಾನಗಳನ್ನು ಸಹ ಪಡೆದುಕೊಂಡಿದೆ ಅದೇ ರೀತಿ ಛದ್ಮವೇಷವನ್ನಾಗಿರ್ಬೋದು ವರ್ಷದಿಂದ ವರ್ಷಕ್ಕೆ ನಾನಾ ರೀತಿಯ ಛದ್ಮವೇಷಗಳನ್ನು ಹಾಕಿಸಿ ಜಿಲ್ಲಾ ಮಟ್ಟದವರೆಗೆ ಹೋಗಿ ಬಹುಮಾನಗಳನ್ನ ಸಹ ಆ ಶಾಲೆ ಪಡ್ಕೊಂಡಿದೆ ಉದಾರ್ಣೆಗೆ ಹೇಳ್ಬೇಕಂದ್ರೆ ನಾನೇ ಸಹ ನಾನೂ ಸಹ ಒಂದು ಬಾರಿ ಐದನೇ ತರಗತಿಯಲ್ಲಿದ್ದಾಗ ಛದ್ಮವೇಷ ಹಾಕೊಂಡಿದ್ದೆ ಆದರೆ ನನಗೆ ಜಿಲ್ಲಾಮಟ್ಟದ್ವರೆಗೆ ಹೋಗಿ ಜಿಲ್ಲಾಮಟ್ಟದಲ್ಲಿ ನಾನು ದ್ವಿತೀಯ ಬಹುಮಾನವನ್ನು ಸಹ ಪಡ್ದಿದ್ದೀನಿ ಮತ್ತು ಆರನೇ ತರಗತಿಯಲ್ಲಿ ಚಿತ್ರಕಲೆಯಲ್ಲಿ ಸಹ ಭಾಗವಹಿಸಿ ತಾಲೂಕು ಮಟ್ಟದವರೆಗೆ ಹೋಗಿ ತಾಲೂಕು ಮಟ್ಟದಲ್ಲಿಯೂ ಸಹ ಪ್ರಥಮ ಬಹುಮಾನ ಪಡೆದೆ ಆದರೆ ಜಿಲ್ಲಾಮಟ್ಟ ಇದ್ದಾಗ ಕೆಲವು ಕಾರಣಗಳಿಂದ ಆಗದೆ ಜಿಲ್ಲಾಮಟ್ಟಕ್ಕೆ ಹೋಗ್ಲಿಲ್ಲ ಅದೇ ರೀತಿ ಕ್ವಿಝಲ್ಲಿ ಸಹ ಭಾಗವಹಿಸಿ ತಾಲೂಕು ಮಟ್ಟದವರೆಗೆ ಹೋಗಿ ದ್ವಿತೀಯ ಬಹುಮಾನವನ್ನು ಸಹ ಪಡ್ದಿದ್ದೀನಿ ಹೀಗೆ ಅವರು ಸತತ ಪ್ರಯತ್ನದಿಂದ ತುಂಬ ಬಹುಮಾನವನ್ನು ಪಡೆದು ಒಳ್ಳೆಯ ಒಂದು ನಮ್ಮನ್ನು ಒಳ್ಳೆಯ ಉತ್ತಮ ಸ್ತ ಸ್ಥಾನ ಸಹ ಪಡೆದಿದೆ ಅದೇ ರೀತಿ ವರ್ಷಕ್ಕೆ ಒಂದು ಬಾರಿ ಶಾಲಾ ವಾರ್ಷಿಕೋತ್ಸವವನ್ನು ಸಹ ಮಾಡುತ್ತಾರೆ ಅದು ನಮ್ಮ ಊರಿನಲ್ಲಿರುವ ಎಲ್ಲ ಶಾಲೆ ಎಲ್ ಶಾಲೆಗಿಂತಲೂ ಎಲ್ಲ ಶಾಲೆಗಳಿಗಿಂತಲೂ ತುಂಬ ಹೆಸ್ರು ಪಡೆದಿದೆ ವಾರ್ಷಿಕೋತ್ಸವ ಮಾಡೋದರಲ್ಲಿ ಆ ಶಾಲೆಯೇ ಪ್ರಥಮ ಸ್ಥಾನ ಎಂದು ಆ ಶಾಲೆ ಮಾರುತಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಅಂತ ಹೇಳದ್ರೆ ಇಡೀ ಊರಿಗೆ ಇಡೀ ಜನರಿಗೆ ಸಹ ತುಂಬ ಖುಷಿಯ ವಿಚಾರ ಆಗಿರುತ್ತದೆ ಅವ್ರ ಮಕ್ಕಳು ಬೇರೆಯವ್ರ ಮಕ್ಕಳು ಸಹ ಬೇರೆ ಬೇರೆ ಶಾಲೆಯಲ್ಲಿ ಓದ್ತಿದ್ದರೂ ಸಹ ಆ ಶಾಲೆಯಲ್ಲಿ ನಾವು ಆ ಶಾಲೆಯಲ್ಲಿರುವಂತಹ ವಾರ್ಷಿಕೋತ್ಸವನ್ನು ನೋಡಬೇಕು ಅಂತ ಅವರು ಸಹ ಬರ್ತಾರೆ ಮತ್ತು ತಳಕಲ್ಲಿರುವ ಸುತ್ತಮುತ್ತ ಹಳ್ಳಿ ಅವರೆಲ್ಲ ಸಹ ಆ ಶಾಲಾ ವಾರ್ಷಿಕೋತ್ಸವಕ್ಕೆ ಬರ್ತಾರೆ ಯಾಕಂದರೆ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿಸಿರ್ತಾರೆ ಮಕ್ಕಳಿಗೆ ಅಂತೇಳಿಬಿಟ್ಟು ಸುತ್ತಮುತ್ತ ಊರವ್ರು ಆಗಿರ್ಬೋದು ತಳಕಿನವ್ರು ಆಗಿರ್ಬೋದು ಎಲ್ಲರೂ ಸಹ ಬಂದು ಶಾಲೆಯ ವಾರ್ಷಿಕೋತ್ಸವನ್ನ ನೋಡ್ತಾರೆ ಅದರಲ್ಲಿ ನೃತ್ಯ ಅಷ್ಟೇ ಅಲ್ಲದೆ ಹಲವಾರು ಗಣ್ಯವ್ಯಕ್ತಿಗಳನ್ನ ಸಹ ಅವ್ರು ಕರೆಸಿರ್ತಾರೆ ಮತ್ತು ಅವ ಆ ದಿನ ಇಷ್ಟು ದಿನ ಶಾಲೆಗೆ ಹೋಗಿರೋದ್ರಲ್ಲಿ ಯಾರು ಮಕ್ ಯಾವ ಮಕ್ಕಳು ಚೆನ್ನಾಗಿ ಓದಿದ್ದಾರೆ ಚೆನ್ನಾಗಿ ತಪ್ಪಿಸ್ದೆ ಕಾಲೇಜಿಗೆ ದಿದ್ದಾರೆ ಅವ್ರ ಹಾಜರಾತಿ ಎಲ್ಲ ಗಮನಿಸ್ಬಿಟ್ಟು ಮತ್ತು ಅವ್ರು ಬರೋ ಸಮವಸ್ತ್ರದಲ್ಲಿ ಯಾವುದೇ ಕೊರತೆಗಳು ಇಲ್ಲದೆ ಕಡ್ಡಾಯವಾಗಿ ದಿನನಿತ್ಯನೂ ಸಹ ಸಮವಸ್ತ್ರವನ್ನು ಧರಿಸಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಒಂದರಿಂದ ಏಳನೇ ತರಗತಿಯಲ್ಲಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಬಹುಮಾನಗಳನ್ನ ಸಹ ಕೊಡ್ತಾರೆ ಅದೇ ರೀತಿ ಪುಟಾಣಿಯ ವಿಜ್ಞಾನ ಅಂತ ಎಕ್ಸಾಮ್ ಪರೀಕ್ಷೆನ ಬರೆಸ್ಬಿಟ್ಟು ಅವರಿಗೆ ಗೋಲ್ಡ್ ಮೆಡಲ್ ಆಗಿರ್ಬೋದು ಮತ್ತು ಶೀಲ್ಡ್ಗಳನ್ನ ಆಗಿರ್ಬೋದು ಅವ್ರಿಗೆ ಕೊಡ್ತಾರೆ ಇದರಿಂದ ಮಕ್ಕಳು ನಾವು ಇದೇ ಬೇರೆ ಮಕ್ಕಳು ಸಹ ನೋಡಿಬಿಟ್ಟು ನಾವು ಈ ರೀತಿ ಕಲಿಯಬೇಕಲ್ಲ ನಾವು ಈ ರೀತಿ ಬಹುಮಾನ ಪಡ್ಕೊಬೇಕಲ್ಲ ಅಂತೇಳಿಬಿಟ್ಟು ಅವರೂ ಸಹ ಚೆನ್ನಾಗಿ ಪ್ರಯತ್ನವನ್ನು ಪಡ್ತಾರೆ ಪರೀಕ್ಷೆಗೆ